ಹಾಂ ಹೇಳಿ ಹೇಳಿ ಹೇಳಿ ಏನಾಗ್ಬೇಕ್ ಹೇಳಿ ಹ್ಞೂ ಯಾವ ಥರ ಹೂಗಳ್ ಬೇಕು

ಹೌದಾ ಏನು ಹಾರ ಹಾರ ಥರ ಮಾಡಬೇಕಾ ಆಮೇಲೆ ಮಾಮೂಲಿ ಸಿಂಪಲ್ ಆಗಿರೋದು ಬೇಕಾ

ಯಾವ ಅಂದರೆ ಯಾವ್ಯಾವ ಕಾರ್ಯಕ್ರಮಗಳು ನಡಿತಿದೆ ಮದುವೇಲಿ ಹೌದಾ ಮಲ್ಲಿಗೆ ಹೂ ಹೌದಾ ಹೋದ್ಸರಿ ನಾನು ಮಲ್ಲಿಗೆ ಹೂ ಜಾಸ್ತಿ ಕೊಟ್ಟಿರ್ಲಿಲ್ಲವಲ್ಲ ಹ್ಞೂ ಹೌದಾ ಗುಲಾಬಿ ಹೂ ಜಾಸ್ತಿ ಇತ್ತಾ ಈ ಕಾಕಡಾ ಹೂ ಬೇಡವಾ ಹಾಗಾದ್ರೆ ಹೌದಾ ಅದೇನು ಹಾರ ಬೇಕಾ ಹಂಗೇ ನೀವೇ ಕಟ್ಕೊತೀರಾ ಹೌದಾ ಹ್ಞೂ ಮತ್ತು ಇನ್ನು ಯಾವ್ದು ಚೆಂಡು ಹೂ ಮಲ್ಲಿಗೆ ಅದು ಬೇಕಾ ನಿಮಗೆ ಚೆಂಡು ಮಲ್ಲಿಗೆ ಹೇಳಿ ಹ್ಞೂ ಹ್ಞೂ ಹೌದಾ ಅದ್ ಹಾರ ಥರ ಮಾಡಿಕೊಡ್ಬೇಕಾ ಅಥ್ವಾ ಮಾಮೂಲಿ ನೀವೇ ಕಟ್ಕೊತೀರಾ ಅದನ್ನೆಲ್ಲನೂ ಅಂದರೆ ಹೋದ್ ಸಾರಿ ಮಾಡಿಕೊಟ್ವಿ ಚೆನ್ನಾಗಿತ್ತು ಈ ಸಲ್ವೂ ಮಾಡ್ಕೋ ತ ತಂದುಕೊಡಿ ಅಂತ ಹೇಳ್ತಾ ಇದೀರಲ್ವಾ ಓಕೆ ಕೊಡ್ತೀನಿ ಖಂಡಿತ